ನಾವು ಭೇಟಿ ನೀಡಿದ್ದ ಸ್ಥಳಗಳು ಮೈಸೂರಿನ ಅರಮನೆ ಕೆ ಆರ್ ಎಸ್ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಸ್ನೋ ಪಾರ್ಕ್ ಚಾಮುಂಡೇಶ್ವರಿ ಬೆಟ್ಟ ಸೋಮನಾಥಪುರ ತಲಕಾಡು ಮುರುಡೇಶ್ವರ ಮಲ್ಪೆ ಬಿಚ್ ಹಂಪಿ ಲಲಿತ ಮಹಲ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಗರ್ಗೇಶ್ವರಿ ಗೋಲ್ಡನ್ ಟೆಂಪಲ್ ಊಟಿ ತಮಿಳುನಾಡು ಪಟ್ಟದಕಲ್ಲು ಬಾದಾಮಿ ಐಹೊಳೆ ಹೊರನಾಡು ಬೇಲೂರು ಶ್ರವಣಬೆಳಗೊಳ ಶ್ರೀರಂಗಪಟ್ಟಣ ಈ ಸ್ಥಳಗಳ ಬಗ್ಗೆ ನಮಗೆ ಇಷ್ಟವಾಗಿದ್ದು ಹಳೆ ಕಾಲದ ಪಳೆಯುಳಿಕೆಗಳು ಶಾಸನಗಳು ಅಲ್ಲಿನ ಸ್ಮಾರಕಗಳು ಶಿಲ್ಪ ಕಲೆಗಳು ವಿದೇಶಿ ದಾಖಲೆಗಳು ಸಾಂಸ್ಕೃತಿಕ ಪರಂಪರೆಗಳು ಪ ಕಟ್ಟಡಗಳು ಅಲ್ಲಿನ ಉಲ್ಲೇಖಗಳು